ಈ ಕನ್ನಡ ಭಾಷೆ ಅನ್ನೋದೆ ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಭಾಷೆ ಅದಕ್ಕೆ ಈಗ ಹೇಳ್ತಾರೆ ಏನಂತ ಪಸರಿಪ ಕನ್ನಡಕ್ಕೊಡೆಯನೋರ್ವನೇ ಪಂಪನಾವಗಂ ಅಂತಂದು ಪಂಪನಂಥ ಕವಿ ಈ ಭಾಷೆಯಲ್ಲಿ ಭಾಳಷ್ಟು ಸಾಧ್ನೆ ಮಾಡಿಯಾನಾತ ಆಮೇಲೆ ನಾವು ಸಾಮಾನ್ಯವಾಗಿ ಇವತ್ತು ಕನ್ನಡದೊಳಗೆ ಅನೇಕ ರೀತಿ ಆದಂಥ ಒಗಟು ಕತೆನೋ ಇಲ್ಲ ಮತ್ತು ಯಾವುದೋ ಗಾದೆ ಮಾತುಗಳ್ನ ಇಂಥವ್ ಸಾಕಷ್ಟನ್ನು ಬಳಸ್ತೇವೆ ಈಗ ಸುಮ್ನೆ ಮಾತಾಡ್ಬೇಕಾರ ಮಾತಾಡೋಲ್ಲ ಮನೆ ಏನಾರೆ ಕ್ಲೀನ್ ಇತ್ತು ಅನ್ಕೋ ಅದನ್ನು ಹೆಂಗ್ ಹೋಲ್ಕೆ ಮಾಡ್ತೀವಿ ಅಬೊಬೊಬ್ಬ ಏನು ಮಸ್ತ್ ಮಾಡ್ಯಾರೆ ಅವ ಮನೆನ ಎಷ್ಟು ಸ್ವಚ್ಚ ಇಟ್ಟಾರೆ ತುಪ್ಪ ಹಾಕಿ ತುಪ್ಪ ಬಾರಿಸೋಂಗ್ ಐತಿ ನೋಡು ಅಂತಾರೆ ನೋಡ್ರೀ ಯಾವ್ದಕ್ ಹೋಲ್ಕೆ ಮಾಡ್ತಾರೆ ಅವರು ಅಷ್ಟು ಸ್ವಚ್ಚ ಇತ್ತಂತೆ ಅದು ತುಪ್ಪ ಹಾಕಿ ತುಪ್ಪ ಬಾರಿಸೋದಂದ್ರಾ ತುಪ್ಪನೇನು ನೆಲದ ಮೇಲೆ ಹಾಕಿ ತಕೋಳದಾಗತ್ತ ಅಷ್ಟು ಮಸ್ತ್ ಐತಿ ಅಂತ ಹೇಳ್ತಾರೆ ಹಿಂಗೆ ಹೇಳ್ಬೇಕು ಇಂಥವ್ನೆಲ್ಲ ಹೇಳ್ಬಕರೆ ಬೇರ್ ಬೇರೆ ರೀತಿ ಆದಂಥ ಪದ ಪುಂಜಗಳು ನುಡಿಗಟ್ಟನ್ನು ಹೆಂಗ್ ಹೇ ಹುಡುಗಿ ಹೌದ್ ಬುಡಪ್ಪ ತೊಳ್ದ ಕೆಂಡ ಇದ್ದಂಗೆ ಅದಾಳೆ ಅಂತಾರೆ ಕೆಂಡನ ಇಲ್ಲೇನು ತೊಳೆಯೋದಾಗತ್ತಾ ಅಥ್ವ ಮುಟ್ಟೋದರೆ ಆಗತ್ತ ಅದನ್ನು ಆದ್ರೆ ಇಂಥ ಪದ ಪುಂಜಗಳು ಅಂದ್ರೆ ಅಷ್ಟು ಅದಕ್ಕೂ ಹೋಲ್ಕೆಗ್ ಬರೋ ಅಷ್ಟು ಅದ್ಭುತ ಆಗಿ ಆ ಹುಡುಗಿ ಐತಿ ಅಥ್ವಾ ಆ ಹೆಣ್ಣು ಐತಿ ಅನ್ನೋದನ್ ಇಂಥಾವುನ್ ಹೇಳ್ತವೆ ಆಮೇಲೆ ನೆಕ್ಸ್ಟ್ ಆ ಬ ಏನು ಹಂಗ ನಿಗಿ ನಿಗಿ ಅಂತೈತೇನು ಅಂದ್ರೆ ಅದೇನು ಹಂಗ್ ನಿಗಿ ನಿಗಿ ಅಂತಿರ್ತದೆ ಅಲ್ಲ ಅದನ್ನು ನೋಡಿ ನಾವು ಹಂಗ್ ಅನ್ಕೊಂಡೀವಿ ಇಂಥವ್ ನೂರು ಬಳಸ್ತೇವ್ ದಿನಕ್ಕೆ ಸಾವಿರ ಬಳಸ್ತಾರ ಅದ್ರಾಗೆ ಒಂದಕ್ಕಿಂತ ನಮ್ಮ ಹಳ್ಳಿ ಹೆಣ್ಮಕ್ಳು ಐತಲ್ಲಾ ಅವ್ರು ಇಂಥವ್ ಸಾಕಷ್ಟು ಸಾವಿರ ಬಳಸ್ತಾವೆ ಮಸ್ತ್ ಬಳಸ್ತಾರೀ ಇಂಥಾವ್ ಈ ನುಡಿಗಟ್ಟು ಒಗಟುಗಳು ಕೇಳಬೇಕಪ್ಪ ಅಂದ್ರೆ ಅವ ದಬಾಯಿಸಿ ಹೇಳ್ಬಿಡ್ತಾವ್ ಎಲ್ಲಿ ನಾನ್ ಸ್ಟಾಪ್ ಕೊರ್ಲ್ಲಾದಂಗ ಏಕಂದ್ರೆ ನಾವು ತಬ್ ದಿನ ನಿತ್ಯ ಅವ್ರ ಭಾಷಿ ಒಳಗೆ ಆಡಿ ಬಿಡ್ತಾರ್ ಮಾತಾಡಿ ಬಿಡ್ತಾರ್ ಅವ್ರು ಆಮೇಗೆ ಎಂತೆಂಥ ಶಬ್ದಗಳ್ ಬಳಸ್ತಾರೆ ಅವ್ರು ನೋಡು ತಮ್ಮ ಆಗೋದ್ ಆಗೈತಿ ಅದೇನೋ ಅಂತಾರಲ್ಲ ಅಕ್ಕ ಸತ್ರೆ ಅಪ್ಪ ಸತ್ರೆ ಎಲ್ಲೇನ ಅಮಾವಾಸೆ ನಿಲ್ತೈತೇನು ನೋಡ್ರಿ ಯಾವ್ದಕ್ ಹೋಲ್ಕೆ ಮಾಡ್ಯಾರೆ ಹಾಗಾಗಿ ಕೆಲ್ಸ ಯಾವತ್ತು ಇದ್ರು ಆಗೋದದ ನೀನು ಯೋಚನೆ ಮಾಡೋಕ್ ಹೋಬೇಡ ನಿಮ್ಮಪ್ಪ ಸತ್ತಾನಂತಂದು ಹೇಳ್ ಬರಿ ಇದನ್ನು ಯೋಚನೆ ಮಾಡ್ಕೊಂತ್ ಕುಂತ್ರೆ ಮುಂದೆ ಆಗೋ ಕೆಲಸ ಯಾರು ಮಾಡ್ಬೋಕು ಅದೇನು ಆಗೋದ್ ಆಗ್ತಿರತೈತಿ ಅಂತ ಇದನ್ ಹೇಳ್ಬೇಕಾರೆ ಎಷ್ಟು ಸಿಂಪಲ್ಲಾಗಿ ಹೇಳ್ಬಿಟ್ರ್ ಮಂದಿಗೆಲ್ಲಾ ಅರ್ಥಾಗ್ಬೋಕು ಅದನ್ನು ಹಂಗೆ ಹೇಳ್ಬಿಟ್ರೆ ಅದು ಹೇಳರಲ್ಲಾ ವೇದ ಸುಳ್ಳಾದರು ಗಾದೆ ಸುಳ್ಳಾಗಂಗಿಲ್ಲಂತೆ ಅಷ್ಟು ಚಂದ ಹೇಳ್ಬುಟ್ರೆ ಅದು ಅಂದ್ರೆ ಒಂದುಕ್ಕೊಂದು ಸಂಬಂಧ ಇರ್ಬೇಕು ಅವು ಅಂಥವ್ನ ಕರೆಕ್ಟಾಗಿ ಹೇಳವ್ರ್ ಇವರು ಸಾಕಷ್ಟು ಪದ ಪುಂಜಗಳಾಗಲಿ ನುಡಿಗಟ್ಟುಗಳಾಗಲಿ ದಿನ ನಿತ್ಯದ ಬದುಕ್ನೊಳಗೆ ಲಕ್ಷ ಲಕ್ಷ ಬಳಸಿ ಬಿಟ್ರು ನಮ್ಮ ಹಿರಿಯವರು ಈಗ ಎಂತೆಂಥ ಮಾತುಗಳು ಆ ಕನ್ನಡ ಭಾಷೆ ಅನ್ನೋದು ಐತಲ್ಲಾ ಅವ್ರ ಬಾಯಾಗೆ ಕೇಳ್ಬೋಕು ಯಾರೋ ಒಜರ್ ಬಾಯಾಗ ಪಿ ಹೆಚ್ ಡಿ ಮಾಡೀನ್ ಬಾ ನಾನು ಕನ್ನಡದಾಗೆ ಅಂದ್ರೆ ಅವ್ನಿಗೆ ನೆಟ್ಟಗೆ ಮಾತಾಡೋಕ್ ಬರೋದಿಲ್ಲ ಕರ್ಕೊಂಡು ಹೋಗಿ ಇಬ್ರು ಹಳ್ಳಿ ಹೆಣ್ಮಕ್ಳಹತ್ರ ಬಿಟ್ ಬಿಟ್ರೆ ಅವ್ನೇನು ಮಾತಾಡ್ತಾನೋ ಅವನಿಗೆ ಗೊತ್ತಾಗೊಂಗಿಲ್ಲ ಆದರೆ ಒಬ್ಬ ಹಳ್ಳಿ ಹೆಣ್ಮಗಳು ತಾನು ಮಾತಾಡ್ತಾಳೆ ಯಾವ ಪಿ ಹೆಚ್ ಡಿ ಇಲ್ಲ ಯಾವ ಎಮ್ ಎ ಮಾಡಿರೋದಿಲ್ಲಾ ಯಾವ ಯೂನಿವರ್ಸಿಟಿ ಪ್ರೊಫೆಸರ್ ಅಲ್ಲ ಆದರು ಸಮೇತ ಆಕೆ ಮಾತಾಡ್ಬೇಕಾದರು ಭಾಳ್ ನೀಟಾಗಿ ಮಾತಾಡ್ತಾಳೆ ಕನ್ನಡದಾಗೆ ಕೆಲ ಒಂದು ಶಬ್ದಗಳನ್ನು ತಮ್ಮಾ ಏನು ಚಂದ ಇದೀಯ ತುಂಬಿದ ಕಬ್ಬು ಇದ್ದಂಗೆ ಇದಿ ನೋಡು ನೀನು ಅಂತಾಳೆ ಆಕೆ ನೋಡು ತುಂಬಿದ ಕಬ್ಬು ಅಂದ್ರೆ ಅಷ್ಟು ಸೊಕ್ಕಿನಿಂದ ಅಂದ್ರೆ ಅಷ್ಟು ದಷ್ಟ ಪುಷ್ಟವಾಗಿ ನೀನು ಇದೀಯ ಅಂತ ಅರ್ಥ ಅದನ್ನು ನಮ್ಮ ಕ ಯಾ ಓದಿದೋನಿಗ್ ಹೇಳ್ಬುಟ್ರೆ ಕ್ಯಾಬ್ಬೆಬ್ಬೆ ಅಂತನವ್ನು ಅರ್ಥನೇ ಆಗೋಂಗಿಲ್ಲ ತುಂಬಿದ ಕಬ್ಬು ಇದ್ದಂಗೆ ಇದೀಯ ಅಂದ್ರೆ ಹೆಂಗೆ ಸೊಕ್ಕಿದ ಆನೆ ಇದ್ದಂಗೆ ಇದಿ ನೋಡಪ್ಪ ತಮ್ಮಾ ನೀನು ಅಂತಾರೆ ನಾವು ಸಿಟ್ಟಿಗೆ ಬಂದು ಏನಾರೆ ಗಾರ್ಯಾಡಾಕತ್ಬಿಟ್ವಿ ಅದನ್ನು ಇದನ್ನು ತಗೊಂಡು ಯಾರನಾರು ಮೇಲೆ ಅಟ್ಯಾಕ್ ಮಾಡೋಕೇನ್ ಟ್ರೈ ಮಾಡಿದೇವು ಅಂದ್ಕೊಳ್ರಿ ಏನಂತಾರೆ ಈದ ಹುಲಿ ಮಾಡ್ದಂಗೆ ಮಾಡ್ತಾನೆ ನೋಡ್ರಿ ಅಂತಾರೆ ಅವ್ರು ಅಂದ್ರೆ ಈದ ಹುಲಿಗೇ ತನ್ನ ಮಕ್ಕಳನ್ನ ಸಂರಕ್ಷಣೆ ಮಾಡೋಕ್ ಯಾರಾರ ಅಟ್ಯಾಕ್ ಮಾಡಿ ಬಿಡ್ತಾರ ಅಂತ ಅಂದು ಹೇಳೋದ್ ಹೆಂಗ್ ಯೋಚನೆ ಮಾಡುತ್ತಲ್ಲ ಮನುಷ್ಯ ಹಂಗೆ ಮಾಡ್ತನಂತ ಈದ ಹುಲಿ ಮಾಡ್ದಂಗೆ ಮಾಡ್ತಾನೆ ನೋಡು ಅಂತಂದು ಆಮೇಲೆ ಅವನು ಸ್ವಲ್ಪ್ ಸೊಕ್ಕಿಗಿದ್ನ ಅಂಗಾ ಊರಾಗ ಮಂದಿಗೆ ರೆಸ್ಪೆಕ್ಟ್ ಕೊಟ್ಕೊಳ್ಳಲಾರದಂಗ್ ಹೆಂಗ್ ಬೇಕು ಹಂಗ್ ಅಡ್ಡಾಡಕತ್ತೀದ್ನ ಅನ್ಕೋ ಇದ್ದಾನ್ ನೋಡಪ್ಪ ಇವ್ನು ದೇವ್ರಿಗೆ ಬಿಟ್ ಕೋಣ ಇದ್ದಾಂಗೆ ಇದಾನ್ ನೋಡು ಅಂತಾರೆ ದೇವ್ರಿಗೆ ಬಿಟ್ ಕೋಣ ಅಂದ್ರೆ ಏನರ್ಥ ಅಷ್ಟು ಸೊಕ್ಕಿನಿಂತ್ಕೊಂಬಿಟ್ಟಾನೆ ಹುಡ್ಗ ಅಂತಾರ್ಥ ಯಾರ ಮಾತು ಕೇಳೋಲ್ಲಾ ಇಂಥವ್ ಸಾಕಷ್ಟು ಪದ ಪುಂಜಗಳು ಬಳಸ್ತಾರ ಇನ್ನು ನುಡಿಗಟ್ಟುಗಳಂತು ಹೇಳೋಂಗಿಲ್ಲ ಸಾಕಷ್ಟು ಸಾಕಷ್ಟು ಏನು ಅಂತಾರಲ್ಲ ಹಂಗ ಹಿಂಗೆ ಹಿಂಗೆ ಅಂತಾನೆ ಸ್ಟಾರ್ಟ್ ಮಾಡೋದು ಅದೇನಂತಾರಲ್ಲ ಹಂಗಾತು ನೋಡು ನನ್ನ ಬಾಳೇವು ಏನಾತಂದ್ರೆ ಮತ್ತು ಅದೇ ಹೇಳ್ಬಿಡೋದ ಕೇಡ್ಗಾಲಕ್ಕೆ ಅದೆಂಥ ಮಗ ಹುಟ್ಟಿದನಂತೆ ಈ ಈ ಇಂಥವ್ ಒಟ್ಟು ಆ ಸಿಚುವೇಶನ್ಗೆ ಅವ್ರು ಮಾತಾಡುವಂಥ ಮಾತಿಗೆ ಎರಡಕ್ಕೆ ಸಿಂಕ್ ಆಗ್ಬೇಕು ಇಂಥವ್ನ್ ಸಾಕಷ್ಟು ಹೇಳ್ಯಾರೆ ಅವರು ಆಮೇಲೆ ಜನ ಮರುಳೋ ಜಾತ್ರೆ ಮರುಳೋ ಅದಕ್ಕೇನೋ ಮರುಳು ಅಂತ ಹೇಳ್ತಾರ್ ಅಂದ್ರೆ ಮನುಷ್ಯನಿಗೇ ಯಾವ ಯಾವ್ದಕ್ಕೆ ಮರುಳು ಆಗ್ತಾನೆ ಯಾವ ಯಾವ್ದಕ್ಕೆ ತಾನು ಮಾರು ಹೋಗಿಬಿಡ್ತಾನೆ ಅನ್ನೋದ್ಕೆ ಇಂಥವ್ ಸಾಕಷ್ಟು ಹೇಳ್ಯಾರೆ ನುಡಿಗಟ್ಟುಗಳ್ನಾ ಆಮೇಲೆ ಯಾವ್ದು ಕಾಯಕವೇ ಕೈಲಾಸ ನೋಡು ತಮ್ಮ ದುಡ್ಕೊಂಡ್ ತಿನ್ನು ಭಗವಂತ ನಿನಗೆ ಕಾಪಾಡ್ತಾನ ಇಂಥವೆಲ್ಲಾ ಸಾಕಷ್ಟು ನುಡಿಗಟ್ಟುಗಳನ್ನ ನಮ್ಮಲ್ಲಿ ಬೆಳೆದು ಬಳಸ್ಬಿಟ್ಟಾರ ಅದ್ರಾಗ ಈ ಕನ್ನಡದಾಗ ಅನ್ನೊದ್ಕೆ ಐತಲ್ಲ ಒಂದೊಂದು ಶಬ್ದಕ್ಕೆ ಸಾವಿರಾರು ಅರ್ಥಗಳ್ ಸಿಗ್ತಾವೆ ಮತ್ತು ಇದ್ರದ್ದು ಇನ್ನೊಂದು ವಿಶೇಷ ಏನಂದರೆ ಒಂದು ಶಬ್ಧ ಒಂದು ಅರ್ಥ ಕೊಡೋಂಗಿಲ್ಲ ಅದು ಸಾಂದರ್ಭಿಕ ತಕ್ಕಂಗೆ ತನ್ನ ಸ್ವರೂಪವನ್ನು ಬದಲು ಮಾಡಿಕೋಂತ್ ತನ್ನ ರೀತಿನೇ ಬದ್ಲು ಮಾಡಿ ಬಿಡ್ತೈತದು ಈಗ ನಾ ಯಾವನಾರೂ ಬಂದಾಗ ಭಾಳ್ ಚಂದ ಬಂದಿ ನೋಡಪ್ಪ ನೀನು ಎಷ್ಟೊತ್ತು ಆಯ್ತು ಬಂದು ನಾ ಈಗ ಬಂದೇನ ಬಾ ಇಲ್ಲಿ ಅಂತ ಹಿಂಗ್ ಅಂದ್ಯನ್ಕೊ ಅಂದ್ರೆ ಅದ್ರಾಗೆ ಎರಡು ಅರ್ಥ ಐತಿ ಅವ್ನು ಲೇಟಾಗಿ ಬಂದ್ರೆ ಅವ್ನ ಅಣಕ ಮಾಡಿದಂಗ್ ವ್ಯಂಗ್ಯ ಮಾಡಿದಂಗ್ ಈಗ ಬಂದೇನ ಬಾರ ನೀನ್ ಅಂತಂದು ಅದು ಅವ್ನು ಜಲ್ದಿ ಬಂದನಪಾ ಅಂದ್ರೆ ಆ ಅಥ್ವ ಅವ್ನು ಬರೋದು ಸ್ವಲ್ಪ ಲೇಟಾಗಿತ್ತು ನಾವು ಅವ್ನಿಗೆ ಕಾಯೋಕತಿದ್ವಿ ಇಲ್ಲ ಅವನು ತಡೀರಿ ಬರ್ತ್ನಂತೋ ಒಂದು ಎರಡು ನಿಮಿಷ ಹಿಂಗಂದದ್ದು ಅವಾಗ ಬಂದಾಗ ಈಗ ಬಂದೇನೋ ಬಾ ಅಂತಂದಿವಲ್ಲ ಅವ್ನು ನಮ್ಗೆ ಹೇಳಿದ್ಧ ಅದಕ್ಕೆ ನಾವು ಕಾಯೋಕತಿದ್ವಿ ಈಗ ಬಂದಾನಂತ ಒಂದು ಅರ್ಥ ಇಲ್ಲ ಅವ್ನು ವ್ಯಂಗ್ಯ ಮಾಡ್ದಂಗೆ ಇಂಥಾವ್ ಸಾಕಷ್ಟು ನಮ್ಮ ಭಾಷೆಯಲ್ಲಿ ಬಳಕೆ ಆಗಿರ್ತಕ್ಕಂಥದನ್ನು ನಾವು ಕಾಣ್ಬೌದು